ಹೌದು ಹೌದು ಹೇಳಿ ಓಕೆ ಸರ್ ನಮ್ದು ಬೆಳಗ್ಗೆ ಆರು ಗಂಟೆ ಓಪನ್ ಆಗ್ತದೆ ಟೀ ಶಾಪ ಹಾಗೆ ಹಾಂ ನಮ್ದು ಬೆಳಗ್ಗೇ ದೋಸೆ ಇದೆ ಮತ್ತು ಇಲ್ಲಿ ಅಪ್ಪ ಅಂತ ಹೇಳ್ತರೆ ಅದು ಇದೆ ಮತ್ತು ವಡ ಸಾಂಬಾರು ಎಲ್ಲ ಇದೆ ಸರ್ ಹಾಗೆ ಓಕೆ ಸರ್ ನೀವು ಎಷ್ಟು ಗಂಟೆಗೆ ಬೆಳಗ್ಗೆ ಬರೋದು ಆಯ್ತು ಸರ್ ಒಂದು ನೀವು ಎಷ್ಟು ಮಂದಿ ಇದ್ದಿರ ಅಂತ ಹೇಳಿದರೆ ನಾವು ಅದನ್ನೂ ರೆಡಿ ಮಾಡಿ ಇಡ್ತೇವೆ ಹಾಗೆ ಯಾವ ಯಾವ ಐಟಮ್ ಬೇಕಿದ್ರೆ ಹೇಳಿದರೆ ನಾವು ರೆಡಿ ಮಾಡ್ತೇವೆ ಹಾಗೆ ಹದಿಮೂರು ಜನವಾ ಸರಿ ಸರಿ ಯಾಕಂದರೆ ಒಂದೂ ಎಲ್ಲ ಹೆಚ್ಚು ಮಂದಿ ಬಂದರೆ ನಾವು ಸಪ್ರೇಟಾಗಿ ಒಂದು ರೆಡಿ ಮಾಡ್ತೇವೆ ಹಾಗೆ ಹಾಗೆ ಕೇಳಿದ್ದು ನಾನು ಹದಿಮೂರು ಜನ ಅಲ್ಲ ಸರ್ ಯಾವ ಐಟಮ್ ಬೇಕಂತ ಹೇಳಿದರೆ ನಾವು ಕೂಡ ರೆಡಿ ರೆಡಿ ಮಾಡ್ತೇವೆ ನಾವು ಅದನ್ನು ದೋಸೆ ಮಸಾಲ ದೋಸೆ ಉತ್ತಪ್ಪ ಸಾದ ದೋಸೆ ಈರುಳ್ಳಿ ದೋಸೆ ತುಂಬ ವೆರೈಟಿ ಇದೆ ಸರ್ ಹಾಗೆ

ಸ ಅದು ಸಾರು ನೀರು ದೋಸೆ ಹಾಂ ಇದೆ ಸರ್ ನಿಮ್ಗೆ ಬೇಕು ಅಂದರೆ ಮಾಡ್ಕೊಡ್ಬೋದು ಸರ್ ನಾವು ಹಾಂ ನಮ್ದು ವೆಜ್ಜು ಸರ್ ವೆಜ್ಜು ಹಾಂ ವೆಜ್ ಸರ್ ಹಾಂ ಆರು ಸಾದ ದೋಸೆ ನಾಲ್ಕು ಉಪ್ಪಿಟ್ಟು ಹಾಂ ಇದೆ ಸರ್ ಬೆಳಗ್ಗೆ ಇದೆ ಸಂಜೆ ಇಲ್ಲ ಪಲಾವು ಬೆಳಗ್ಗೆ ಮಾಡ್ತೇವೆ ನಾವು ಹಾಗೆ ಓಕೆ ಮತ್ತು ನಿಮಗೆ ಟೀಯೋ ಸರ್ ಕಾಫಿಯೋ ಟೀಯೋ ಓಕೆ ಹಾಂ ಸರಿ ಸರ್ ಸರಿ ಸರ್ ಅದೆ ನಮಗೆ ಬರೋಕಿಂತ ಮುಂಚೆ ಒಂದು ಕನ್ಫರ್ಮ್ ಮಾಡಿ ನೀವು ಬರ್ತೀವಿ ಅಂತ ಹಾಗೆ ಓಕೆ ಸರಿ ಹಾಂ ಸರಿ ಸರ್ ನಮ್ದು ಆರು ಗಂಟೆ ರೆಡಿಯಾಗಿ ಇರ್ತದೆ ನಮ್ದು ಹೋಟೆಲ್ ಓಪನ್ ಆಗಿ ಇರ್ತದೆ ಬನ್ನಿ ಬನ್ನಿ ಸರ್ ಓಕೆ ಸರ್ ಸರಿ ಸರಿ ಸರ್ ಸರಿ ಸರಿ ಸರಿ ಸರಿ